ವಿವೋ ಟೊಂಟಿ ಒನ್ ಪ್ಲಸ್ ಎಸ್ ಎಂಬುದು ಪ್ರೋಡಕ್ಟ್ ಹೆಸರು ಇದರಲ್ಲಿ ಒಳ್ಳೆ ಫೀಚರ್ಸನ್ನ ನಾವು ನೋಡ್ಬೋದು ಒನ್ ಟೊಂಟಿ ಜಿ ಬಿ ಸ್ಟೋರೇಜನ್ನು ನೀಡುತ್ತೆ ನಮಗೆ ಫೈವ್ ಜಿ ಬಿ ಇನ್ಬಿಲ್ಟ್ ಟು ಸಿಕ್ಸ್ ಜಿ ಬಿ ಇನ್ಬಿಲ್ಟ್ ಸಿಗುತ್ತೆ ಟ್ವೆಲ್ ಜಿ ಬಿ ಇನ್ಬಿಲ್ಟ್ ಸಿಗುತ್ತೆ ಇದರಿಂದ ಒಳ್ಳೆ ಉಪಯೋಗ ಇದೆ ಸ್ಟೋರೇಜನ್ನ ಜಾಸ್ತಿ ಮಾಡಿಕೋಬೋದು ಮತ್ತು ಒಳ್ಳೆ ಇನ್ಪಾರ್ಮೇಷನನ್ನ ಗ್ಯಾದರ್ ಮಾಡೋದಕ್ಕೆ ಮತ್ತು ಸ್ಪೀಡಾಗಿ ವರ್ಕ್ ಆಗುತ್ತೆ ಫೋನು ವಿವೋ ಫೋನನ್ನು ಹೆಚ್ಚಾಗ್ ಬಳಸೋದ್ರಿಂದ ಏನಾಗುತ್ತಂದರೆ ನಮಗೆ ಒಳ್ಳೆ ಆಫರ್ಸಸ್ ಬರುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಮತ್ತು ಇದರಿಂದ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇರೋದಿಲ್ಲ ಮತ್ತು ಹ್ಯಾಂಗ್ ಆಗೋದಿಲ್ಲ ಅದನ್ನು ನಾವು ನೋಡ್ಬೋದು ಹ್ಞೂ ಮತ್ತು ನಾವು ಏನಾದರೂ ಫೋನನ್ನು ಖರೀದಿ ಮಾಡಬೇಕಂದ್ರೆ ನಾನು ಈ ಫೋನನ್ನು ತಗೊಂಡಿದ್ದೂ ಸುಮಾರು ಹದಿನೆಂಟು ಸಾವಿರ ರೂಪಾಯಿಗಳನ್ನ ಕೊಟ್ಟು ನಾನು ಮತ್ತು ತಗೊಂಡೆ ಆ ಮೂಲಕ ಒಳ್ಳೆ ಹಾಫರ್ ಇತ್ತು ಆಗ ಮತ್ತು ಈಗಲೂ ಸಹ ಚೆನ್ನಾಗ್ ವರ್ಕಾಗುತ್ತೆ ಯಾವುದೇ ರೀತಿ ಹ್ಯಾಂಗ್ ಆಗೋದಿಲ್ಲ ಮತ್ತು ಯಾವುದೇ ಫ್ರೊಡಕ್ಟ್ ಇದು ಡಿಸ್ಪ್ಯಾಚ್ ಆಗಿರೊದೇ ಇರೋದನ್ನು ನಾವು ನೋಡ್ಬೋದು ಮತ್ತು ನಮಗೆ ಉತ್ತಮವಾಗಿ ಬಳಸೋದಕ್ಕೆ ಯೋಗ್ಯವಾಗಿರುವಂಥ ಒಂದು ಪ್ರೊಡಕ್ಟಾಗಿದೆ ಅನ್ನೋದನ್ನು ನಾವು ಹೇಳ್ಬೋದು ಮತ್ತು ಇದು ನಾವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದಕ್ಕೆ ಮತ್ತು ಇಂಟರ್ನ್ಯಾಷನಲ್ ಕರೆಗಳನ್ನು ಮಾಡೋದಕ್ಕೆ ಮತ್ತು ನಮಗೆ ಬೇಕಾದಂಥ ಒಂದು ಅಪ್ಲಿಕೇಷನ್ಸನ್ನು ಡೌನ್ಲೋಡ್ ಮಾಡಿಕೊಡೋದಕ್ಕೆ ಅದನ್ನು ಬಳಸೋದಕ್ಕೆ ಯೋಗ್ಯವಾಗಿರುವಂಥ ಒಂದು ಫೋನಾಗಿದೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು ಮತ್ತು ಇದರಿಂದ ಸುಮಾರು ಫೀಚರ್ಸ್ ಎಲ್ಲ ನೋಡ್ಬೋದು ಪ್ರಮುಖವಾಗಿ ನಾವು ಕಾಲ್ ರೆಕಾರ್ಡಿಂಗ್ ಆಗಿರ್ಬೋದು ಕಾಲ್ ಮಾಡೋದಾಗಿರ್ಬೋದು ಮತ್ತು ವಾಟ್ಸಾಪ್ ಫೇಸ್ಬುಕ್ ಇಸ್ಟಾಗ್ರಾಮ್ ಆಗಿರ್ಬೊದು ಮತ್ತು ರೆಕಾರ್ಡಿಂಗ್ ಆಗಿರ್ಬೊದು ಸ್ಕ್ರೀನ್ ರೆಕಾರ್ಡಿಂಗ್ ಆಗಿರ್ಬೋದು ಮತ್ತು ಟಾರ್ಚ್ ಆಗಿರ್ಬೋದು ಮತ್ತು ಕ್ಯಾಮ್ರ ಟು ಫಾಯಿಂಟ್ ಫೈವ್ ಟು ಫಾಯಿಂಟ್ ಫೋರ್ ಮೆಗಾ ಫಿಕ್ಸೆಲಷ್ಟು ಕ್ಯಾಮ್ರಾವನ್ನು ನಾವು ನೋಡ್ಬೋದು ಡಬಲ್ ಕ್ಯಾಮ್ರಾವನ್ನು ನೀಡ್ತಾರೆ ಇದರಲ್ಲಿ ಒಳ್ಳೇ ಚಿತ್ರಗಳನ್ನು ನಾವೇನುಮಾಡ್ಬೋದು ಸೆರೆ ಹಿಡ್ಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿತ್ತು ಮತ್ತು ಬ್ರೌಸಿಂಗೂ ಅಷ್ಟೇ ನಾವು ಏನೇ ಇನ್ಫೋರ್ಮೇಷನ್ ಬೇಕಾದರೂ ಥಟ್ ಅಂತೇಳಿ ನಾವೇನುಮಾಡ್ಬೋದು ಬೇಗ ಸರ್ಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಒನ್ನೊಂದು ಅಪ್ಲಿಕೇಶನ್ನು ಏನಾಗುತ್ತೆ ಇದರಲ್ಲಿ ತುಂಬ ಚೆನ್ನಾಗ್ ವರ್ಕಾಗುತ್ತೆ ಅನ್ನೋದನ್ನು ನೋಡ್ಬೋದು ಯಾವುದೇ ರೀತಿ ಟೈಮ್ ವೇಸ್ಟ್ ಆಗೋದಿಲ್ಲ ಮತ್ತು ಹ್ಯಾಂಗ್ ಆಗೋದಿಲ್ಲ ಫೋನು ಏನು ಒಳ್ಳೆ ಫೀಚರ್ಸ್ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಮತ್ತು ಹೆಚ್ಚಾಗಿ ನಾವೇನುಮಾಡ್ತೀವಿ ಈ ಒಂದು ಕಡಿಮೆ ಬೆಲೆಯಲ್ಲಿ ಅಥ್ವ ಕಡಿಮೆ ಸ್ಟೋರೇಜ್ ಇರುವಂತಹ ಮೊಬೈಲ್ ಫೋನ್ಸನ್ನು ಜಾಸ್ತಿ ತಗೊಳ್ತಾ ಹೋಗ್ತಿವಿ ಆದರೆ ಹೆಚ್ಚಾಗಿ ಈ ಫೋನುಗಳನ್ನು ಬಳಸಿದರೆ ಇದರಿಂದ ಒಳ್ಳೆ ಉಪಯೋಗ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಅದೇ ರೀತಿ ನಾವು ವಿವೋ ಅಥವಾ ಸ್ಯಾಮ್ಸಂಗ್ ಹೀಗೆ ಹಲವಾರ್ ಫೋನುಗಳನ್ನು ನೋಡ್ತೀವಿ ಅದ್ರಲ್ಲಿ ಅದ್ರಲಿಂದ ಅದರ ಅದಕ್ಕಿಂತ ಹೆಚ್ಚಾಗಿ ನಾವು ನೋಡೋದಂದರೆ ಈ ವಿವೋ ಫೋನನ್ನು ಹೆಚ್ಚಾಗಿ ಬಳಸ್ಬೋದು ಅನ್ನೋದನ್ನು ನೋಡ್ಬೋದು